ನಾವು ಬೆಳಿಗ್ಗೆ ಎದ್ದ ಕೂಡ್ಲೆ ಏನು ಮಾಡ್ತೀವಂದರೆ ಪಷ್ಟೂ ಒಲೆಯೆಲ್ಲ ಒರ್ಸ್ಕಂಬಿಡ್ತೀವಿ ಒಲೆ ಒರ್ಸ್ಕೊಂಡು ಕಟ್ಟೆ ಗ್ಯಾಸಿನ ಕಟ್ಟೆ ಎಲ್ಲ ಒರೆಸ್ಕೊಂಡು ಕಸ ಹೊಡ್ಕೊಂಡು ಅಂಗ್ಳ ಕಸ ಹೊಡ್ಕೊಂಡು ನೀರು ಕಾಸಕ್ಕೆ ಇಟ್ಕೊಂಡು ಆಮೇಲೆ ಪೂಜೆ ಅವೆಲ್ಲ ಮಾಡಿ ಇದು ಮಾಡ್ತೀವಿ ಆಮ್ಯಾಲೆ ಏನು ಐತಪ್ಪ ಅಂದರೆ ಇದು ಈ ಪಷ್ಟು ನಾವು ಎದ್ದ ಕೂಡ್ಲೆ ಎಲ್ಲ ಜಳಕ ಅವೆಲ್ಲ ಮಾಡ್ಕೊಂತ ಚಾಕ್ಕೆ ಇಡ್ತೀವಿ ಫಸ್ಟು ಚಾಕ್ಕೆ ಚಹಾ ಡಬರಿ ಬೇರೆ ಇರುತ್ತೆ ಇನ್ನು ಎರಡೂ ಇದ್ದಾವೆ ನಮ್ಮ ಮನೆಯಲ್ಲಿ ಚಹಾ ಡಬರಿ ಎರಡು ಇದ್ದಾವೆ ಆಮೇಲೆ ಚಹಾ ಕಾಯ್ಸ್ಕೊಂಡು ಚಾದ ಕಪ್ಪು ಅವು ಸಣ್ಣ ಸಣ್ಣದು ಇದ್ದಾವೆ ನಮ್ಮ ಮನೇಲ್ಲಿ ಜಾಸ್ತಿ ಇಲ್ಲ ಸಣ್ಣವು ಅಂದರೆ ಸಣ್ಣ ಸಣ್ಣವು ಅಂದರೆ ಟೀ ಅವು ಹೊರಗ ಸಣ್ಣದು ಚಹಾ ಅಂಗಡಿ ಒಳಗೆ ಇರ್ತಾವಲ್ವ ಸಣ್ಣ ಸಣ್ಣವು ಆ ಥರ ಇದಾವೆ ಅವು ಅವು ಇದೆ ನಮ್ಮ ಮನ್ಯಾಗೆ ಅವು ನಾವು ಜಾಸ್ತಿ ಇಲ್ಲ ನಾನು ನಮ್ಮ ಮನೆಯವ್ರು ಆಮೇಲೆ ನನ್ನವು ಎರಡು ಮಕ್ಳು ಅಷ್ಟೇ ಇದ್ದಾವೆ ಆಮೇಲೆ ಅದು ಆದ ಮೇಲೆ ಏನಪ್ಪ ಅಂದರೆ ಇದು ನಾಷ್ಟಕ್ಕೆ ಅವಲಕ್ಕಿ ಉಪ್ಪಿಟ್ಟು ಇವು ಮಾಡ್ತೀವಿ ಆಮೇಲೆ ಒಂದು ಸ್ಟೀಲಿನ ಡಬರಿ ಇದೆ ಒಂದು ಸ್ಟೀಲಿನಂಗೆ ಮೂರು ಇದ್ದಾವೆ ಜೋಡಿ ಮೇಲೆ ಅದ್ರಲ್ಲಿ ಒಂದು ಮಾಡ್ತೀವಿ ಆಮೇಲೆ ಒಂದು ಅನ್ನದ ಡಬರಿ ಇದೆ ಒಂದು ಕುಕ್ಕರ್ದು ಒಂದು ಕುಕ್ಕರ್ ಒಂದು ಲೀಟ್ರದ್ದು ಒಂದು ಕುಕ್ಕರಿದೆ ಒಂದು ಬಾಳ್ಗೆ ಇದೆ ಒಂದು ಕಡಾಯಿ ಇದೆ ಆಮೇಲೆ ಒಂದು ಸಾರಿನ ಚಮಚ ಇದೆ ಒಂದು ಚಸ್ಗ ಇದೆ ಒಂದು ಅನ್ನದ ಚಮಚ ಇದೆ ಒಂದು ಸಾರಿಂದು ಇದೆ ಒಂದು ಪಲ್ಯದ್ದು ಇದೆ ಒಂದೊಂದೇ ಇದ್ದಾವೆ ನಮ್ಮ ಮನೆಯಲ್ಲಿ ಸ್ಫೂನೂ ಬೇಕು ಸ್ಫೂನು ಎಷ್ಟು ಇದಾವೆ ಅಂದ್ರೆ ಏನು ಒಂದು ಎಂಟು ಇಲ್ಲ ಒಂಬತ್ತು ಸ್ಫೂನ್ ಇದಾವೆ ನಮ್ಮ ಮನ್ಯಾಗೆ ಯಾಕಂದ್ರೆ ಅವ್ಕೆ ನನ್ನ ಸಣ್ಣ ಮಗ್ಳಿಗೆ ಸ್ಫೂನ್ ಅಂದ್ರೆ ಏನೋ ಒಂದು ಅನ್ನ ಸಾರು ಕಲ್ಸಕ್ಕೂ ಸ್ಫೂನ್ ಬೇಕು ಒಟ್ಟು ಕೈಲಿ ಕಲ್ಸಂಗಿಲ್ಲ ಜಾಸ್ತಿ ಆಕೆ ಒಂದು ಉಣ್ಣಕ್ಕೆ ಸ ತಣ್ಣಗಾರೂ ಇರಲಿ ಬಿಸಿದಾರ ಇರಲಿ ಅದನ್ನು ಏನೈತಿ ಸ್ಫೂನ್ ಚಮ್ಚದಲ್ಲೆ ಬೇಕು ಅಂತಾಳೆ ಚಮ್ಚದಲ್ಲೇ ಇದು ಮಾಡ್ತಾಳೆ ಅಂತಾಳೆ ಆಕೆ ಆಮೇಲೆ ಅವ್ಲಕ್ಕೀನ ಒಮ್ಮೆ ಒಳ ಕಡಾಯಿ ಒಳಗೂ ಮಾಡ್ತೀವಿ ಆಮೇಲೆ ಡಬರಿ ಒಳಗೂ ಮಾಡ್ತೀವಿ ಉಪ್ಪಿಟ್ಟು ಆಮೇಲೆ ಒಂದು ಇಡ್ಲಿ ಸೆಟ್ ಐತಿ ಆಮೇಲೆ ಒಂದಿಷ್ಟು ರೇಷನ್ ಡಬ್ಬ ಇದಾವೆ ಅದ್ರೊಳಗೆ ನಾನಾ ಥರದ್ದು ಕಾಳು ಇವು ಸಣ್ಣ ಸಣ್ಣವು ಇದ್ರಲ್ಲೆಲ್ಲ ಕಾಳು ಕಡಿ ಹಾಕಿರ್ತೇವೆ ಒಂದು ದೊಡ್ಡ ಜರ್ಮನಿ ಡಬ್ಬಿಗೆ ಅಕ್ಕಿ ಹಾಕೇವಿ ಜೋಳಕ್ ಏನು ಇದು ಮಾಡಿಲ್ಲ ಇನ್ನೂ ಜೋಳದ ಚೀಲ್ದಾಗೆ ಹಾಕಿ ಕಟ್ಟಿರ್ತೀವಿ ಆಮೇಲೆ ಈಗ ಟಮಾಟಿ ಕಾಯ್ಪಲ್ಲೆ ತಂದಿದ್ದಕ್ಕೆಲ್ಲ ಬೇರೆ ಬೇರೆ ಇಟ್ಟೀವಿ ಏನಪ್ಪ ಅಂದ್ರೆ ಉಳ್ಳಾಗಡ್ಡೆ ಉಳ್ಳಾಗಡ್ಡಿಗ್ ಒಂದು ದೊಡ್ಡ ಕಡಾಯಿ ಇಟ್ಬಿಟ್ಟೀವಿ ಅದನ್ನು ಅಂದ್ರೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡಂಗಿಲ್ಲಲ್ವ ಅದನ್ನು ಅದ್ರಾಗೆ ಉಳ್ಳಾಗಡ್ಡೆ ಹಾಕಿಟ್ಟೀವಿ ಒಂದು ಬೆಳ್ಳುಳ್ಳಿ ಬುಟ್ಟಿ ಸಣ್ಣದು ಬೇರೆ ಮಾಡೀವಿ ಒಂದು ಟಮಾಟಿ ಬುಟ್ಟಿ ಬೇರೆ ಮಾಡೀವಿ ಅದ್ರಾಗೆ ಸ್ವಲ್ಪ ಕಾಯಿಪಲ್ಲೆ ಇಟ್ಟು ಮೆಣ್ಸಿನ್ಕಾಯಿ ಅವನ್ನು ಹಾಕಿರ್ತೀವಿ ಉಳ್ಳಾಗಡ್ಡೆಗ್ ಒಂದು ಮಾತ್ರ ಸಪ್ರೇಟ್ ಇಟ್ಟೀವಿ ಆಮೇಲೆ ಒಂದು ಎಣ್ಣೆ ಕ್ಯಾನು ಒಂದು ಸಕ್ಕರೆ ಡಬ್ಬ ಒಂದು ಚಹಾ ಪುಡಿ ಡಬ್ಬ ಒಂದು ಉಪ್ಪಿನ ಡಬ್ಬ ಒಂದು ಖಾರದ ಡಬ್ಬಿ ಒಂದು ಅರ್ಶ್ಣ ಡಬ್ಬ ಒಂದು ಸಾಸ್ವೆ ಜೀರ್ಗೆ ಡಬ್ಬ ನಂದು ಎಲ್ಲ ಮಿಕ್ಸಿಲ್ಲ ಒಂದೊಂದು ಎಲ್ಲದಕ್ಕೂ ಒಂದೊಂದು ಡಬ್ಬ ಇಟ್ಬಿಟ್ಟೇನೆ ನಾನು ಆಮೇಲೆ ಮಿಕ್ಸರ್ ಇದೆ ಒಂದಿಷ್ಟು ಕಾಳು ಬೇಳೆ ತೊಗರಿ ಬೇಳೆದೊಂದು ಆಮೇಲೆ ಒಂದು ಮೂರು ಖಾಲಿ ಡಬ್ಬ ಇದೆ ಹಿಂಗ್ ಇದಾವೆ ಮತ್ತು ತಾಟು ಉಣ್ಣಲಿಕ್ಕೆ ತಾಟು ಒಂದು ಏನಿಲ್ಲ ಅಂದರೂ ಒಂದು ಏಳಾದ್ರೂ ಇದ್ದಾವೆ ಏಳು ಎಂಟು ಅಷ್ಟೇ ಇದ್ದಾವೆ ಚರ್ಗೆ ಒಂದು ಆರು ಅವು ಒಂದು ಎಂಟು ಇದ್ದಾವೆ ಹಂಗೆ ಹಿಂಗೆ ಅಂದ್ರು ಒಂದು ಸಣ್ಣದು ಗುಂಡಿ ಇದೆ ಗುಂಡಿ ಈ ಕಡೆ ಎಲ್ಲ ಗುಂಡಿ ಅಂತೀವಿ ಒಂದು ಎರಡು ದೊಡ್ಡ ಗುಂಡಿ ಇದಾವೆ ಅವ್ಕೆ ಎದಕ್ಕೆ ಅಂದ್ರೆ ಸಂಡೆಕ್ಕೆ ಒಮ್ಮೆ ಅಕ್ಕಿ ದೋಸೆ ಪಡ್ಡು ಮಾಡ್ಲಿಕ್ಕೆ ಅಂದು ಹಿಟ್ಟು ಕ ಹಾಕ್ಲಿಕ್ಕೆ ಮಿಕ್ಸಿಗೆ ಹಾಕಿ ಹಾಕಕ್ಕೆ ಒಂದು ಎರಡು ಗುಂಡಿ ಇದಾವೆ ಇವತ್ತು ಮುಂಜಾನೆ ನಾವು ಅನ್ನ ಒಗ್ಗರ್ಣೆ ಮಾಡಿದ್ದೆ ರಾತ್ರೇದು ಅನ್ನ ಉಳಿದಿತ್ತು ಅದನ್ನೇ ಒಗ್ಗರಣೆ ಹಾಕ್ಯಂಡೇ ಹುಡುಗರು ಊಟ ಮಾಡಿ ಹೋಗಿದ್ದಾವೆ ನಾಷ್ಟ ಅಂತೇಳಿ ಅದಕ್ಕೆ ನಾಷ್ಟ ಮಾಡಿ ಹೋಗ್ಯಾರೆ ಈಗ ಅದಕ್ಕೆ ನಾವಿನ್ನೂ ನಾಷ್ಟ ಮಾಡಿಲ್ಲ ಮಾಡ್ಬೇಕು ಆಮೇಲೆ ಮತ್ತು ಏನೈತಿ ಪ್ಲಾಸ್ಟಿಕ್ಕಿನವು ಡಬ್ಬ ಅಂತ ಇದಾವೆ ಜರ್ಮನಿ ಅವು ಒಂದಿಷ್ಟು ಇದಾವೆ ಆಮೇಲೆ ಮತ್ತೆ ಡಬ್ಬ ಬೇಕು ಡಬ್ಬ ಇಡ್ಲಿಕ್ಕೆ ಅಂದ್ರೆ ಈಗ ಒಂದು ಕಾಳು ಕಡಿ ಹಾಕ್ಕೊಳಕ್ಕ ಟೈಮ್ ಇದು ಇರೋಂಗಿಲ್ಲ ಇಡಿಟ್ ಹಾಕ್ ಪಾಕಿಟ್ ಪಾಕಿಟ್ ಕಟ್ಟಿ ಇಡಲಿಕ್ಕೂ ಇದು ಆಗೋದಿಲ್ಲ ಈಗ ಒಂದೇ ಥರ ಈಗ ಪಟಕ್ನೆ ಅವೂ ಸಿಗೋಂಗೂ ಇಲ್ಲ ಪಾಕಿಟ್ ಒಳಗೆ ಕಟ್ಟಿ ಕಟ್ಟಿ ಇಟ್ಬಿಟ್ರೆ ಅದನ್ನು ಒಂದೊಂದು ಥರದೊಳಗೆ ಒಂದೊಂದು ಡಬ್ಬಿಯೊಳಗೆ ಒಂದೊಂದು ಥರ ಖಾರ ಉಪ್ಪು ಅರಿಶ್ಣ ತೊಗರಿಬೇಳೆ ಜೀರಿಗೆ ಸಾಸ್ವೆ ಈ ಥರ ಹಾಕಿಟ್ಬಿಟ್ವಿ ಅಂದ್ರೆ ಟ ಆ ಟೈಮ್ನಾಗ ಪಟಕ್ನೆ ಏನು ಬೇಕೋ ಅದನ್ನು ಕೊಡಕ್ಕೆ ತೊಗೊಳಕ್ಕೆ ಹಾಕಕ್ಕೆ ಅನುಕೂಲ ಆಗುತ್ತೆ ಎಲ್ಲ ಗ್ಯಾಸಿನ ಕಟ್ಟೆ ಮುಂದೆನೇ ಇಟ್ಟಿರ್ತೀವಿ ಯಾಕಂದ್ರೆ ಅದು ಪಟಕ್ನೆ ಹಿಂಗೆ ಮಾಡ್ಕಂತ ಇರ್ತೀವಲ್ಲ ಇಲ್ಲೇ ನಿಂತು ಗ್ಯಾಸಿನ ಕಟ್ಟೆ ಮೇಲ್ ಮುಂದೆ ನಾವೇ ನಿಂತು ಮಾಡ್ತಿರ್ತೀವಿ ಅದನ್ನ ಏನೈತಿ ಅವನ್ನ ಪಟಪಟ ಅಂದರೆ ಉಪ್ಪು ಖಾರ ಅರಿಶ್ಣ ಬೆಳ್ಳುಳ್ಳಿ ಅವೆಲ್ಲ ತೊಗೊಂಡ್ ತೊಗೊಂಡು ಪಟಪಟ ಮಾಡಿ ಹಾಕಕ್ಕೆ ಅನುಕೂಲ ಆಗುತ್ತೆ ಇಲ್ಲ ಅವನ್ನೆಲ್ಲ ಪಾಕಿಟ್ ಪಾಕಿಟ್ ಕಟ್ಟಿಟ್ವಿ ಅಂದ್ರೆ ದೌಡ್ ಪಟಕ್ಕನೆ ಏನೋ ಒಂದು ಸಿಗೋಂಗೇ ಇಲ್ಲ ನಮ್ಗೆ ಅದನ್ನು ಅದು ಸಿಕ್ಕರೆ ಇದು ಸಿಗೋಲ್ಲ ಇದು ಸಿಕ್ರೆ ಅದು ಸಿಗೋಂಗಿಲ್ಲ ಅದು ಮತ್ತೆ ಎಣ್ಣೆ ಕಾದು ಸೀದು ಹೊತ್ತಿ ಹುರ್ಗಡ್ಲ್ ಆಗೋಗಿರ್ತತಿ ಆಮ್ಯಾಲ ಮತ್ತೆ ಏನಪ್ಪ ಅಂದ್ರೆ ಬೆಳ್ಳೆಗೊನೆ ಲತ್ತಿಗುಣಿ ಆಮೇಲೆ ಚಾಕು ಆಮೇಲೆ ಇದು ಏನಪ್ಪ ಅದು ಕೊಬ್ಬರಿ ತುರ್ಯೋದು ಈ ಥರದ್ದು ಇದಾವೆ ಆಮೇಲೆ ಒಲೆನೂ ಐತಿ ಒಲೆ ಅಂದ್ರೆ ಗ್ಯಾಸ್ ಖಾಲಿ ಆದ ಮ್ಯಾಲ ಅಷ್ಟೇ ಒಲೆ ಯೂಸ್ ಮಾಡ್ತೀನಿ ಆಮೇಲೆ ಗು ಅರ್ಯದು ಕಲ್ಲು ಐತಿ ಅದ್ರಾಗೆ ಖಾರ ಅರೀತೀನಿ ಆಮೇಲೆ ರಂಗೋಲಿ ಡಬ್ಬ ಸಿಂಕಿದೆ ಆಮೇಲೆ ಕಸದ ಬಕಿಟು ಇದೆ ಮತ್ತು ಇವು ಪಾತ್ರೆ ತೊಳ್ಯೋಕ್ಕೆ ಬುಟ್ಟಿ ಬಕಿಟು ಎಲ್ಲ ಇದ್ದಾವೆ ಕೊಡ ಇದೆ ಒಂದು ಹಂಡೆ ಇದೆ ನೀರು ಕೂಡ್ಲಿಕ್ಕೆ ಹಂಡೆ ಡ್ರಮ್ ಒಂದು ಮೂರು ಡ್ರಮ್ ಇದಾವೆ ಮೂರು ನಾಲ್ಕು ಡ್ರಮ್ ಇದೆ ಒಂದು ಮೂರು ದೊಡ್ಡವು ಇದೆ ಒಂದು ಸಣ್ದು ಇದೆ ನೀರು ಸಾಕಾಗೋದಿಲ್ಲ ನೀರು ನೀರು ಬೇಕಾಗುತ್ತೆ ನಂಗೆ ನೀರು ಹೆಚ್ಗಿ ಯೂಸ್ ಮಾಡ್ಬೇಕು ಅಂದ್ರೆ ಹುಡ್ಗರು ಬಾತ್ರೂಮ್ಗೆ ಹೋಗ್ತ ಹೋಗ್ತನ ಬಾತ್ರೂಮ್ಗೆ ಹೋಗ್ ಬಡಬಡ ಚೆಲ್ಲಿ ಬಂದು ಬಿಡ್ತಾವು ನೀರೇ ಸಾಲೋಂಗಿಲ್ಲ ನಮಗೆ ಆಮೇಲೆ ಒಂದೇ ಒಂದು ಕೊಡ ಇದೆ ನನಗೆ ಒಂದೇ ಅಂದ್ರೆ ದ್ ಅದು ದೇವ್ರ ಪೂಜೆಗಷ್ಟೇ ಇಟ್ಕೊಂತೀನಿ ಆ ಕೊಡದ ನೀರು ಮತ್ತು ಬೇರೆ ಯಾವುವೂ ಯೂಸ್ ಮಾಡೋಂಗಿಲ್ಲ ಒಂದು ಎರಡು ಟ್ಯಾಕಿ ಇದೆ ಎರಡಲ್ಲ ಮೂರು ಟ್ಯಾಕಿ ಇದೆ ಎರಡು ಟ್ಯಾಕಿ ನೀರು ಬಳಸ್ತೀನಿ ಒಂದು ಟ್ಯಾಕಿ ಹಾಗೇ ಇಟ್ಟಿರ್ತೀನಿ ಯಾವಾಗ್ಲೂ ಆಮೇಲೆ ಮಿಕ್ಸರ್ ಇದ್ದಾವೆ ಅವು ರಿಪೆರಿಗೆ ಇದಾವೆ ಒಂದಿಷ್ಟು ಮೊನ್ನೆ ಕೆಲ್ಸಕ್ಕೆ ಹೋದಾಗ ಒಂದಿಷ್ಟು ಡಬ್ಬ ಕೊಟ್ಟಾರೆ ನಮ್ಮ ಕೆಲ್ಸದವ್ರು ಆ ಡಬ್ಬಿನೂ ಹಂಗೇ ಇಟ್ಟೀನಿ ಯೂಸ್ ಮಾಡಿಲ್ಲ ಹೊಸದು ಇದ್ದಾವೆ ಆಮೇಲೆ ಗ್ಲಾಸ್ ಕಪ್ಪು ಇವು ಜಾಮೂನ್ನ ಹಾಕ್ಯಂಡ್ ತಿಂತೀವಲ್ವ ಆ ಕಪ್ ಇದ್ದಾವೆ ಅವನ್ನೂ ಯೂಸ್ ಮಾಡಿಲ್ಲ ಒಂದು ಹೊಸ ಗ್ಯಾಸ್ ಸ್ಟೌವ್ ಐತಿ ಅದನ್ನೂ ಯೂಸ್ ಮಾಡಿಲ್ಲ ಹಾಗೇ ಒಂದಿಷ್ಟು ಸಾಮಾನು ಬೇಡಾಗಿದ್ದೆಲ್ಲ ಸಜ್ಜೆ ಮ್ಯಾಲ ಇಟ್ಟುಬಿಟಿರ್ತೀವಿ ಬೇಕಾಗಿದ್ದವಷ್ಟೇ ತೊಗೊಂಡ್ ತೊಗೊಂಡು ಬಳಸ್ತೀವಿ ಆಮೇಲೆ ಕಡಾಯಿ ಅಂದರೆ ಬಜ್ಜಿ ಮಾಡೊತ್ನಾಗೆ ಕಡಾಯಿ ಕಡಾಯಿ ಒಳಗೆ ಬಜ್ಜಿ ಮಾಡ್ತೀನಿ ಕಾ ಅಂದ್ರೆ ದೊ ಕಡಾಯಿ ಅಂದ್ರೆ ದೊಡ್ಡದು ಈಗ ಇದು ಓಟೆಲ್ನಾಗ್ ಇರ್ತಾವಲ್ಲ ರೀ ಅಂಥ ಕಡಾಯಿನೇ ಸಣ್ಣದು ಇದೆ ನಮ್ಮ ಕಡೆಗೆ ಅದ್ರಾಗೆ ಏನೈತಿ ಒಂದೊಂದು ಟೈಮ್ ಡಬರಿ ಇಲ್ಲ ಅಂದ್ರೆ ಅದ್ರಾಗೆ ಅವ್ಲಕ್ಕಿನೂ ಮಾಡ್ತೀನಿ ಅವಲಕ್ಕಿ ಒಗ್ಗರ್ಣೆ ಪಲ್ಯ ಇಂಥವೆಲ್ಲ ಮಾಡಿ ಇಟ್ಟು ತಗದ್ರೆ ಆದ್ರೆ ಜಾಸ್ತಿ ಹೊತ್ ಇಟ್ರೆ ಅದೇ ಸ್ ಒಂಥರ ಕಲರ್ ಚೇಂಜ್ ಆಗಿಬಿಡ್ತೈತಿ ಅದ್ರಾಗೆ ಇಡೋಂಗಿಲ್ಲ ಅದನ್ನ ಏನೈತಿ ತೆಗೆದ್ ಬಿಡ್ತೇನೆ ಆಗಿಂದಾಗೆ ತೆಗ್ದು ಅದನ್ನು ತೊಳಿಯಕ್ಕೆ ಇಟ್ಬಿಡ್ತೀನಿ ಆಮೇಲೆ ಗ್ಲಾಸ್ ಇದ್ದಾವೆ ಗ್ಲಾಸು ಜಾ ಇದು ಇಲ್ಲ ಅವು ಎಲ್ಲಿ ಬೇಕೋ ಅಲ್ಲಿ ಆಡಿ ಹುಡ್ಗರ್ ಇಟ್ಬಿಡ್ತಾರೆ ಹಾಗಾಗಿ ಜಾಸ್ತಿ ಕಪ್ ಅವೆಲ್ಲ ತೆಗ್ಯೋಂಗಿಲ್ಲ ಆದ್ರೆ ಇದು ಮಾಡ್ತಾರೆ ಆಮೇಲೆ ಒಂದು ಸಣ್ಣ ಪ್ಲೇಟಿದೆ ಅದು ಆಮ್ಯಾಲೆ ಅದು ದೇವ್ರ ಪೂಜೆ ಜಗುಲಿ ಮ್ಯಾಲ್ ಇಟ್ಟಿರ್ತೀನ್ ಯಾವಾಗಲೂ ಒಂದು ಸಣ್ಣ ಗಿಂಡಿ ಇರತ್ತೆ ಅದನ್ನೂ ದೇವ್ರ ಕಡೆ ಇಟ್ಟಿರ್ತೀನಿ ಅಂದರೆ ಎಮರ್ಜೆನ್ಸಿ ಅದನ್ನು ದೇವ್ರ ಕಡೆ ಅಷ್ಟೇ ಯೂಸ್ ಮಾಡಕ್ಕೆ ಇಟ್ಟಿರ್ತೀನಿ ಅದನ್ನು ಮಾಮೂಲಿ ನಮ್ಮ ಅಡ್ಗೆ ಮನೆಯೊಳಗ್ ಬಳ್ಸೋಂಗಿಲ್ಲ ಈ ಥರ ಆಮೇಲೆ ಒಂದು ಜಗ್ಗಿದೆ ಕುಡಿಲಿಕ್ ನೀರು ಅದು ಎಮರ್ಜೆನ್ಸಿ ಯಾವಾಗಾರೂ ಅಷ್ಟೇ ಇಡ್ತೀನಿ ಅವಾಗವಾಗ ಇಲ್ಲಾಂದರೆ ಇಡೋದಿಲ್ಲ ಒಟ್ಟು ಅಂದ್ರೆ ಈಗ ಒಂದು ಅಡ್ಗೆ ಮಾಡ್ಬೇಕಂದ್ರ ಅನ್ನಕ್ಕೆ ಅನ್ನದ ಡಬ್ರಿಯೇ ತೊಗೊಬೇಕು ಚಹಾ ಚಹಾ ಡಬರಿ ತೊಗೊಳಕ್ಕೆ ಆಗೋಂಗಿಲ್ಲ ಆ ಥರ ಅವನ್ನೆಲ್ಲ ಇಟ್ಟಿರ್ತೀವಿ ಆಮೇಲೆ ಸಾರಿನ ಗುಂಡಿಗೆ ಆ ಸಣ್ಣ ಸ್ ಫಸ್ಟ್ರಿಡ್ ನಾನು ಮಾಡುವುದೆ ಸಾರಿನ ಡಬ್ರ್ಯಾಗೆ ಮಾಡಿರ್ತೀನಿ ಆಮ್ಯಾಲ ಅವ್ನ ಏನೈತಿ ಸ್ವಲ್ಪ ಉಳ್ದಾಗ ಗುಂಡ್ಯಾಗೆ ಹಾಕಿರ್ತೆ ಅಂದ್ರೆ ನಮ್ದು ಗುಂಡಿ ಸಣ್ಣದಿದೆ ಅದು ಸಾರಿನ ಗುಂಡಿ ಅದನ್ನು ಮಾಡ್ತೀವಿ ಆಮ್ಯಾಲ ಏನೈತಿ ಅಂದ್ರೆ ಆ ರೈಸ್ ತೆಗ್ದು ಅವನ್ನೆಲ್ಲ ಒಂದು ಸಣ್ಣ ಬುಟ್ಟಿಯೊಳ ಇರ್ತವೆ ಆ ಬುಟ್ಯಾಗೆ ಸ್ಟೀಲಿನ ಬುಟ್ಯಾಗೆ ತೆಗ್ದ್ ಇಟ್ಬಿಟ್ಟಿರ್ತೇವೆ ಮತ್ತು ಯಾವ್ದ್ರಾಗ ಅದು ಇಡಕ್ಕೆ ಆಗೋಂಗಿಲ್ಲ ಆಮೇಲೆ ಮತ್ತೆ ಏನೈತಿ ಒಂದು ಏನೋ ಒಂದು ಸ್ವೀಟ್ ಮಾಡ್ಬೇಕಂದ್ರ್ ಒಂದು ಅದಕ್ಕೆ ಜ ಬೇರೆ ಬೇರೆದ ಡಬರಿ ತೊಗೊಬೇಕ್ ಖಾರದ ತೊಗೊಂಡ್ರೆ ಅದು ಸ್ವೀಟ್ ಆಗೋಂಗಿಲ್ಲ ಅದು ಖಾರ ಖಾರ ಆಗಿಬಿಡ್ತೈತಿ ಮತ್ತು ಆ ಡಬರಿ ಹಾಗಾಗಿ ಇದು ಮಾಡ್ಬೇಕು ನ ಮತ್ತು ಏನೈತಂದ್ರೆ ಆ ಡಬರಿ ಒಳಗೆ ಅನ್ನ ಮಾಡ್ತೀವಿ ನಾನಾ ಥರದ ಕಾಯಿಪಲ್ಲೆ ಮಾಡ್ತೀವಿ ಎಲ್ಲವೂ ಮಾಡ್ತೀವಿ ಅದ್ರ ಒಳಗೆ ಈಗ ಏನೈತಪ್ಪ ಅಂದ್ರೆ ಈಗ ಖಾರದ್ದು ಬೇರೆ ಇಡ್ತೀವಿ ಆಮೇಲೆ ಸ್ವೀಟಿಂದು ಮಾಡೋದೇ ಬೇರೆ ಇಡ್ತೀವಿ ಡಬರಿ ಒಂದೇ ಥರದಾಗೆ ಮಾಡಕ್ಕೆ ಆಗೋಂಗಿಲ್ಲ ಆಮೇಲೆ ಅದು ಸ್ವೀಟ್ ಮಾಡೊತ್ನಾಗ ಏನೈತಿ ಖಾರ್ದಾಗ ಖಾರದ ಡಬರಿ ಇದು ಬೇಳೆ ಸಾರು ಕಾಯಿಪಲ್ಲೆ ಮಾಡೋದು ಡಬರಿ ಒಳಗೆ ಏನಾರೂ ನಾವು ಒಂದು ವೇಳೆ ಸೀಟ್ ಮಾಡ್ಬಿಟ್ವಿ ಅಂದ್ರೆ ಅದು ಖಾರ ಖಾರ ಆಗಿಬಿಡ್ತೈತಿ ಒಂದು ಶಿರಾ ಆಯ್ತು ಒಂದು ಪಾಯಸ ಆಯ್ತು ಏನು ಮಾಡಕ್ಕೆ ಹೋದ್ರು ಅದಕ್ಕೆ ಖಾರ ಹತ್ತಿ ಬಿಡತ್ತೆ ಅದಕ್ಕೆ ನಾವು ಎಷ್ಟೇ ಉಜ್ಜಿ ತಿಕ್ಕಿದ್ರೂ ಅದು ಖಾರದ ಇದು ಹೋಗಿರಂಗಿಲ್ಲ ಹಾಗಾಗಿ ಎಲ್ಲನೂ ಬೇರೆ ಬೇರೆ ಡಬ್ರಿನೇ ಇರ್ತವೆ ಈಗ ಅನ್ನದ ಡಬರ್ಯಾಗ ಸಾರು ಮಾಡ್ಬೋದು ಸಾರಿನ ಡಬ್ರ್ಯಾಗ ಅನ್ನ ಮಾಡ್ಬ ಆದ್ರೆ ಸ್ವೀಟ್ ಮಾಡಕ್ಕೆ ಆಗೋಂಗಿಲ್ಲ ಸ್ವೀಟ್ ಮಾಡಿದ್ರೆ ಎಲ್ಲ ಇದಾಗಿ ಅದು ಇದು ಆಗಿಬಿಡ್ತೈತಿ ಆಮೇಲೆ ಹಬ್ಬ ಹರಿದಿನ ಅಂತೂ ಪಾತ್ರೆಗಳು ಜಗ್ಗಿ ಬೇಕಾಗುತ್ತೆ ಎಷ್ಟು ಮುಸ್ರೆ ತಿಕ್ಕೋರು ಗಟ್ಟಿರ್ಬೇಕು ಅಷ್ಟೇ ಮತ್ತು ಸದ್ಯಕ್ಕೆ ಸಾಕು